ಹೌದು ಲಾಕ್ಡೌನ್ ಟೈಮಲ್ಲಿ ಮೊಬೈಲ್ ಲ್ಯಾಪ್ಟಾಪಿನ ಬಳಕೆ ಜಾಸ್ತಿ ಆಗಿತ್ತು ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಮನೆಯಿಂದ ಕೆಲಸ ಮಾಡುವ ಇದು ಬಂದಿತ್ತು ಮತ್ತೆ ಮಕ್ಕಳಿಗೆ ಕೂಡ ಆನ್ಲೈನ್ ಕ್ಲಾಸಸ್ ಮನೆಯಿಂದ ಶುರುವಾಗಿದ್ದ ಕಾರಣ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಬಳಕೆ ಜಾಸ್ತಿ ಆಗಿತ್ತು ಅಂದರೆ ಮತ್ತೆ ಆನ್ಲೈನ್ ಸ್ಕೂಲಿಂಗ್ ಅಥವಾ ವರ್ಕ್ ಫ್ರಮ್ ಹೋಮ್ದು ಅನುಭವ ಹೇಗಿತ್ತು ಅಂದರೆ ಮನೆಯಿಂದ ಕೂತು ನಾವು ಕೆಲಸ ಮಾಡ್ತಾ ಇದ್ವಿ ಮತ್ತು ಮಕ್ಕಳಿಗೆ ಕೂಡಾ ಕ್ಲಾಸಸ್ ಎಲ್ಲ ಮನೆಯಿಂದಾನೆ ಹೇಳಿ ಕೊಡ್ತಾ ಇದ್ದರು ಜಿ ಮೀಟಿಂದ ಇಲ್ಲ ಹಾಗೆಲ್ಲ ಬಟ್ ಏನಂದರೆ ಅವಾಗ ಆಚೆ ಎಲ್ಲ ಹೋಗಲಿಕ್ಕೆ ಇರಲಿಲ್ಲ ಅದಕ್ಕಾಗಿ ನಾವು ಅದೇ ಲೈಫ್ ಸ್ಟೈಲನ್ನ ನಾವು ಹೊಂದಿಕೊಂಡಿದ್ವಿ ಅಂದರೆ ಅದಕ್ಕೆ ಅಭ್ಯಾಸ ಆಗಿತ್ತು ನಮಗೆ ಅಂದರೆ ಮನೆಯಿಂದ ಕೂತು ನಾವು ಕ್ಲಾಸಸ್ ತಗೊಳ್ಳೋದು ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಹಾಂ ಸ್ವಲ್ಪ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಸ್ಕೂಲಲ್ಲಿ ಹೋಗಿ ಕಲಿಯೋದ ಕ್ಕೂ ಮತ್ತೆ ಮನೆಯಿಂದ ಕೂತು ಕಲಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಬಟ್ ವರ್ಕ್ ಫ್ರಮ್ ಹೋಮ್ದೂ ನಮಗೆ ಅಂದರೆ ಆಲ್ರೆಡಿ ನಮಗೆ ವರ್ಕ್ ಗೊತ್ತಿರ್ತದೆ ಸೋ ನಾವು ಮನೆಯಿಂದ ಕೂತು ವರ್ಕ್ ಮಾಡೋದು ಸ್ವಲ್ಪ ಈಝಿ ಇತ್ತು ಬಟ್ ಸ್ಟಿಲ್ ಮನೆ ಕೆಲಸ ಅದು ಎರಡನ್ನೂ ಮ್ಯಾನೇಜ್ ಮಾಡಬೇಕಿತ್ತು ಸೊ ಹಾಗೆ